ವಿದ್ಯೆಗೆ ತಕ್ಕ ಉದ್ಯೋಗ ಇಂದಿನ ಜನಾಂಗಕ್ಕೆ ಒಂದು ಕನಸು ಕನಸನ್ನು ನನಸು ಮಾಡ್ಕೊಳೋಕೆ ಅವರು ಹರಸಾಹಸ ಪಡಬೇಕಾಗತ್ತೆ ಜೊತೆಗೆ ಶಿಕ್ಷಣದಲ್ಲಿ ಹಿಡಿತವನ್ನು ಸಾಧಿಸೋದ್ರ್ ಮೂಲಕ ಬೆಳವಣಿಗೆ ಮಾಡಿಕೊಂಡಾಗ ಒಂದು ಭದ್ರವಾದ ಉದ್ಯೋಗಕ್ಕೆ ಎಲ್ಜಿಬಲ್ ಆಗೋಕ್ ಸಾಧ್ಯತೆಯಿದೆ ಇವತ್ತಿನ ಉದ್ಯೋಗ ನಾವು ಕಲಿಯುವ ವಿದ್ಯೆ ಒಂದು ಉದ್ಯೋಗ ಸಿಗೋದು ಬೇರೊಂದು ಹಾಗಾಗಿ ವಿದ್ಯೆಗೆ ಮತ್ತು ಉದ್ಯೋಗಕ್ಕೆ ಸರಿಸಮಾನವಾದ ಅಥವಾ ಅದಕ್ಕೆ ಹೊಂದಾಣಿಕೆಯಾಗುವ ಒಂದು ಪರಂಪರೆ ನಮ್ಮಲ್ಲಿ ಇಲ್ಲ ಶಿಕ್ಷಣ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹಲವಾರು ವಿಷಯಗಳನ್ನು ಬೋಧನೆ ಮಾಡುವಾಗ ನಾವೂ ಬೋಧಕರಾಗಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ನೀಡೋದಿಲ್ಲ ಅಂದರೆ ಅವರ ಬೆಳವಣಿಗೆಗೆ ನೀವು ಈ ಥರ ಕೆಲಸಗಳನ್ನು ಮಾಡಬಹುದು ಉದಾಹರಣೆಗೆ ನಾಟಕ ವಿಭಾಗ ಅಂತ ಬಂದಾಗ ಅದರಲ್ಲಿ ಬರ್ತಕ್ಕಂತಹ ತಾಂತ್ರಿಕ ರಂಗ ತಂತ್ರಗಳು ಪ್ರಸಾಧನ ಬೆಳಕು ಲೈಟಿಂಗು ಸಂಗೀತ ನಿರ್ದೇಶನ ನಾಟಕಗಳ ರಚನೆ ಮುಂತಾದ ಕಾರ್ಯಗಳನ್ನು ನಾವು ಸ್ ವಿಶೇಷವಾಗಿ ತೆಗೆದುಕೊಂಡು ಅವುಗಳಲ್ಲಿ ಪರಿಣಿತೀನ ಸಾಧಿಸ್ದಾಗ ಒಂದು ಒಳ್ಳೆ ಉದ್ಯೋಗವನ್ನ ಪಡೆಯಲು ಸಾಧ್ಯ ಆಗುತ್ತೆ ಆದರೆ ಇವತ್ತಿನ ಒಂದು ತಾಂತ್ರಿಕ ಯುಗದಲ್ಲಿ ಒಂದೇ ಒಂದು ವಿದ್ಯೆಯನ್ನ ಕರಗತ ಮಾಡಿಕೊಂಡು ಅದರಲ್ಲೇ ನಾವು ಬಡ್ತಿ ಪಡೆದುಕೊಂಡು ಮುಂದಿನ ನಮ್ಮ ಬದಕನ್ನು ಸಾಗಿಸೋಕ್ ಆಗಲ್ಲನ್ನೋ ದೃಷ್ಟಿಯಲ್ಲಿ ಹಲವಾರು ವಿಭಾಗಗಳನ್ನು ನಾವು ಓಟಕ್ಕೆ ಅದನ್ನು ಮುಟ್ತಾ ಹೋಗ್ತಿವಿ ಸೊ ಈ ಮುಟ್ಟುವಿಕೆ ಬಹಳ ಕಷ್ಟ ಹಾಗಾಗಿ ಅಮೇಲೆ ಉದ್ಯೋಗದಲ್ಲಿ ಇವತ್ತಿನ ದಿನ ಸಾಕಷ್ಟು ಆಮಿಷಗಳು ಆಮೇಲೆ ಅವನ ವಯಸ್ಸು ಏಜ್ ಕ್ರಾಸ್ ಆಗ್ತಕ್ಕಂಥದ್ದು ಏಜ್ ಮುಗಿ ವಯಸ್ಸು ಮುಗ್ದು ಹೋಗುವ ಒಂದು ಸಂದರ್ಭ ಆಮೇಲೆ ಅವನ ಅವನ ಒಂದು ಸಾಮರ್ಥ್ಯಕ್ಕೆ ತಕ್ಕ ಉದ್ಯೋಗ ಸಿಗದೆ ಇರ್ತಕ್ಕಂಥ ಒಂದು ಸಹ ಸಮರ್ಥತೆ ಸರ್ಕಾರದಲ್ಲಿ ಈ ಥರ ಯೋಜನೆಗಳನ್ನು ನಿಲ್ಲಿಸಿರ್ತಕ್ಕಂಥ ಒಂದು ಪದ್ಧತಿ ಸುಮಾರು ಹತ್ತು ವರ್ಷಗಳಿಂದ ಉದ್ಯೋಗಕ್ಕೆ ಕರೆದೆ ಇಲ್ಲ ಹತ್ತು ವರ್ಷವ ಇಂದಿನ ಜನ್ರ ಶಕ್ತಿ ಮತ್ತು ಈಗ ಕಾಲು ಶಕ್ತಿ ನಶಿಸಿ ಹೋಗಿರೋಕ್ ಸಾಧ್ಯತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಉದ್ಯೋಗ ಕೂಡ ಸಾಕಷ್ಟು ಬದಲಾಗಿರ್ತಕ್ಕಂಥ ಒಂದು ಶ್ರಮ ಆಗ್ಬೇಕಾಗಿದೆ ಉದ್ಯೋಗ ನಮಗೆ ಯಾಕೆ ಬೇಕು ಅಂತ ಯೋಚನೆ ಮಾಡೋದಾದರೆ ನಾವು ನಮ್ಮ ಬದುಕನ್ನು ಕಟ್ಕೊಳೊಕ್ ಬೇಕಾಗುತ್ತೆ ಉದ್ಯೋಗ ಆದರೆ ಉದ್ಯೋಗದಿಂದ ಸಮಾಜಕ್ಕೆ ಏನಾದರು ಕೊಡೋಕೆ ಕೊಡುಗೆ ಆಗುತ್ತಾ ಸಾಮಾಜಿಕವಾಗಿ ಒಂದು ಉದ್ಯೋಗ ಅಂತಕ್ಕಂಥದ್ದು ಅವನ ಒಂದು ದಿನ ರೊಟೆನ್ ವರ್ಕಾಗಿ ಅದು ಪರಿಣಮಿಸ್ತಾ ಹೋಗತ್ತೆ ಹಾಗಾಗಿ ಆ ರೊಟಿನ್ ಪರಿಣಾಮ ಆಗದೆ ಅದು ಒಂದು ಭದ್ರತೆ ಮತ್ತು ಬದುಕಿಗೆ ಆಧಾರವಾಗಿರ್ತಕ್ಕಂಥ ಒಂದು ಪದ್ದತಿಯಾದರೆ ಮಾತ್ರ ಉದ್ಯೋಗಕ್ಕೆ ಒಂದು ಬೆಲೆ ಇರುತ್ತಂತ ಒಂದು ಅಭಿಪ್ರಾಯ ಸಾಮಾನ್ಯವಾಗಿ ಉದ್ಯೋಗ ನಮಗೆ ಯಾವ ರೀತಿ ಸವಾಲನ್ನು ಒಡ್ಡುತ್ತೆ ಅಂತ ನೋಡೋದಾದರೆ ಮೊದಲಿಗೆ ವಯಸ್ಸಿಗೆ ತಕ್ಕ ಹಾಗೆ ಕೆಲಸ ಸಿಗದೆ ಇರೋದು ಎರಡ್ನೆದು ವಿದ್ಯೆಗೆ ತಕ್ಕ ಹಾಗೆ ಕೆಲಸ ಸಿಗದೆ ಇರೋದು ಮೂರನೆದು ಸ್ಥಳೀಯದ ಸ್ಥಳೀಯವಾಗಿ ಉದ್ಯೋಗಗಳು ಸಿಗದೆ ಇದ್ದಾಗ ಬೇರೆ ಕಡೆ ಹೋದಾಗ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಉದ್ಯೋಗದಲ್ಲಿ ಭಾಷೆಗಳು ಮತ್ತು ಉದ್ಯೋಗದಲ್ಲಿ ತಾರತಮ್ಯಗಳು ಉದ್ಯೋಗದಲ್ಲಿ ಪರಿಚಯಸ್ತರ ಮೂಲಕ ನೆಲೆಗ ನೆಲೆ ಕಂಡ್ಕೊಳ್ಳೊದು ಸೊ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತಿವಿ ಸೊ ಇಂತಹ ಒಂದು ಸಮಸ್ಯೆಗಳನ್ನು ನಾವು ಹೇಗೆ ತಡೆಗಟ್ಬಹುದು ಅಥವಾ ಅವುಗಳನ್ನ ಸಲೀಸಾಗಿ ನಾವು ಕಂಡ್ಕೊಬಹುದು ಅನ್ನೋದಕ್ಕೆ ನಮ್ಮ ಆಗ್ತಕ್ಕಂತ ಬೇರೆ ಬೇರೆ ಮಾರ್ಗಗಳ ಮೂಲಕ ಬೇರೆ ಬೇರೆ ಮಾರ್ಗದರ್ಶಕರ ಮೂಲಕ ನಾವು ನಮ್ಮ ವಿದ್ಯೆಗೆ ತಕ್ಕ ಉದ್ಯೋಗಗಳನ್ನು ನಿಭಾಯಿಸೋದ್ರ ಮೂಲಕ ನಾವು ಯಶಸ್ವಿ ಜೀವನ ಮಾಡ್ಬೌದಂತ ನೋಡಬಹುದು ಇದು ಒಟ್ಟಾರೆ ಉದ್ಯೋಗದಲ್ಲಿ ಎದುರಿಸ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ